ಸರ್ ನಾನು ನಿಶಾ ಅಂತ ಮಾತಾಡೋದು ಬೆಳಗ್ಗೆ ನಾನೊಂದು ಕ್ಯಾಬ್ ಬುಕ್ ಮಾಡಿದ್ದೆ ಇವತ್ತು ಸಾಯಂಕಾಲಕ್ಕೆ ನನಗೆ ಬೇಕು ಅಂತ ಹೇಳಿ ಹೌದು ಮೂರು ಗಂಟೆಗೆ ಹಾಂ ಕಾಪುಯಿಂದ ಪಿಕಪ್ ಇದ್ದದ್ದು ಸರ್ ಆಲ್ರೆಡಿ ಮೂರು ಐದು ಆಯಿತು ಇನ್ನೂವರೆಗೆ ಕ್ಯಾಬ್ ಬರಲಿಲ್ಲ ಮೂರು ಗಂಟೆಗೆ ಪಿಕಪ್ ಇದ್ದದ್ದು ತಡ ಆಗ್ತದಾ ಸರ್ ಎಷ್ಟು ಗಂಟೆ ಆಗ್ಬೋದು ಮೂರುವರೆ ಮೂರು ಮುಕ್ಕಾಲಾಗ್ಬೋದಾ ಇಲ್ಲ ಸರ್ ನಮಗೆ ಅಷ್ಟು ತಡವಾಗಿ ನಿಮ್ಮದು ಕ್ಯಾಬ್ ಬಂದರೆ ನಮಗೆ ಕಷ್ಟ ಆಗ್ತದೆ ಸರ್ ಹೌದು ನಮಗೆ ಒಂದು ಸ್ವಲ್ಪ ಕೆಲಸದ ಮೇಲೆ ತುಂಬ ಬೇಗನೇ ಹೋಗಬೇಕಾದ ಪರಿಸ್ಥಿತಿ ಇದೆ ಹೌದು ಆದಷ್ಟು ಬೇಗ ಬರಲಿಕ್ಕೆ ಆಗಲಿಕ್ಕಿಲ್ವ ಸರ್ ಇಲ್ಲ ಸರ್ ಹಾಗಾದರೆ ಕಷ್ಟ ಆಗ್ತದೆ ನಾವ್ಯಾಕೆಂದ್ರೆ ಈಗಲೇ ಹೊರಡ್ಬೇಕಾದ ಪರಿಸ್ಥಿತಿ ನಮಗೆ ಈಗೇನಾದರೂ ವಿಳಂಬ ಆಗ್ತದೆ ಅಂತ ಅಂದ್ರೆ ನಾವು ಬೇರೆ ಯಾವುದಾದ್ರು ರಿಕ್ಷಾನೋ ಇಲ್ಲ ಅಂದ್ರೆ ಕ್ಯಾಬೋ ಬುಕ್ ಮಾಡಿ ಹೋಗಬೇಕಾಗ್ತದೆ ಸರ್ ಹೌದು ಕ್ಯಾನ್ಸಲ್ ಮಾಡ್ಬೋದಾ ಸರ್ ಹೌದು ಮತ್ತೆ ನಾವು ಪ್ರೀ ಆರ್ಡರ್ ಪ್ರೀಯಾಗಿ ಒಂದು ಪೇ ಮಾಡಿರ್ತೇವಲ್ಲ ಅದು ಹಣ ನಮಗೆ ರಿಟರ್ನ್ ಬರ್ತದಾ ಹಾಗಾದರೆ ಹೌದಾ ಹಾಂ ಓಕೆ ಸರಿ ಸರ್ ಹಾಂ ಇಲ್ಲ ಕ್ಯಾನ್ಸಲ್ ಮಾಡಿ ಸರ್ ಏಕೆಂದ್ರೆ ನಮಗೀಗ ಮೂರು ಗಂಟೆಗೆ ಹೊರಡ್ಬೇಕು ಇಲ್ಲ ನಾವು ಹೋಗಿ ಮುಟ್ಟುವಾಗ ತಡ ಆಗ್ತದೆ ಮತ್ತೆ ಪುನಃ ನಮಗೆ ಬರಲಿಕ್ಕೆ ಸಹಾ ತಡ ಆಗ್ತದೆ ಹೌದು ಹಾಂ ಸರ್ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಸೊ ಮಚ್ ಕ್ಯಾನ್ಸಲ್ ಮಾಡಿ ಆಯಿತಾ ಹಾಂ ಆಯಿತು ಆಯಿತು ಥ್ಯಾಂಕ್ ಯು ಥ್ಯಾಂಕ್ ಯು